ಹಲೋ ಹಾಂ ಸರ್ ನಾವು ಶಾಮುವೆಲೋ ಅವ್ರ ತಂದೆ ಇದ್ದೇವ್ರಿ ಹೌದ್ರಿ ನ ನಾಲ್ಕನೇ ಕ್ಲಾಸ್ ಇದ್ದಾರಿ ಸರ್ ಅದೇ ನಾವೇನಂದ್ರೆ ಬ ಮುಂದಿನ ವಾರದಾಗ ಊರಿಗೆ ಹೋಗ್ತಾಯಿದೇವ್ರಿ ನಾವು ದಾರಿಗೆ ಹೋಗ್ತಾ ಇದ್ದೆ ಹಾಗಾಗಿ ನಮ್ಮ ಮಗನ್ನ ಸಲಾಕ್ ಒಂದು ನಾಲ್ಕು ದಿನ ರಜೆ ಬೇಕಾಗಿವ್ರಿ ನಾವೇನಂದ್ರ ಅಂದ್ರ ಪ್ರತಿ ವರ್ಷ ಹೋಗ್ತೇವಿ ಅಲ್ರಿ ಅದ್ರ ಸಲ್ವಾಗಿ ಭಾಳ ಇಂಪಾರ್ಟೆಂಟ್ ಅದಾವ ಅದರ ಸಲಾಕೆರಿ

ಹೌದ್ ಅದೇಕಂದ್ರೆ ಈಗ ನಾವು ಪ್ರತಿ ವರ್ಷ ಎನೆದರಲ್ಲಿ ಹೋಗ್ತೇವೆ ಅಲ್ರಿ ಅದರ ಸಲಾಕೆ ನಾವು ನಮ್ಮ ಮನೆಯಾಗ ಮತ್ತು ನಮ್ಮ ಅತ್ತಿ ಮಾವ ಎಲ್ಲಾ ಹೊಂಟ್ರ ಇಡೀ ಫ್ಯಾಮ್ಲಿ ನಾವೇನೆಂದ್ರ ಹೋಗ್ತೇವೆ ಅಲ್ರಿ ಅದರ್ ಸಲಾಕೆ ಕಂಪಲ್ಸರಿ ಪ್ರತಿ ವರ್ಷ ವಿ ಹೋಗ್ತೇವೆ ಹಂಗೆ ಏನಂದ್ರೆ ಈ ವರ್ಷವೆ ನಾವು ಹೋಗಬೇಕು ಮತ್ತೇನಾರ ಮಿಸ್ ಮಾಡ್ದೆ ಅಂದ್ರೆ ಮಕ್ಕಳು ಮತ್ತು ನಮ್ಮ ಅತ್ತೆ ಮಾವ ಎಲ್ಲಾ ಹೊಂಟ್ರಾ ಅವ್ರೆಲ್ಲಾ ಏನಂದ್ರ ಆಗಿ ಬಿಡ್ತರಾ ಅದಕ್ಕೆ ಹೋಗೋದು ಭಾಳ ಇಂಪಾರ್ಟೆಂಟ್ ಇದೆ ಸರ್ ಮನ್ಯಾಗೆಲ್ಲ ಓದಿಸ್ತೇವೆ ಮಾಡ್ತೆವು ಭಯಪಟ್ಟು ಮಾಡಿಸ್ತೇವೆ ಹೋಮರ್ಕ್ ಮಾಡಿಸ್ತೆವು

ಎಲ್ಲಾ ಹೇಳ್ತೇವ್ರಿ ಮಕ್ಕಳಿಗೆಲ್ಲ

ಹಾಂ ಹಾಗೇನಿಲ್ಲರಿ ಮಗ ಏನಂದ್ರೆ ಎಲ್ಲ ಓದ್ತಾನ ಮಾಡ್ತಾನ ಹುಷಾರ್ ಅನಾ ಎಲ್ಲ ಭಯಪಟ್ಟು ಮಾಡ್ತನ ಬರಿತಾನ ಎಲ್ಲಾ ಚೆನ್ನಾಗಿದನ ಹುಷಾರಿದನ ಮ ನಮ್ಮ ಮಗ ಚುಟ್ಟಿ ಮಾಡೋದಂದರೆ ಕವರ್ ಮಾಡ್ತನ ತೊಂದ್ರೇನು ಇಲ್ಲ

ಹಾಂ ರಿ ಹಾಂ ರಿ ಹೌದೌದು ಆಯ್ತ್ರಿ ಹಾಂ ರಿ ಆಯ್ತು ಹಾಂ ರಿ ಸರ್ ಓಕೆ